ಈಗ ಎಷ್ಟೋ ಬದಲಾವಣೆ ಆಗಿದೆ ನಮ್ಮ ಬೆಳವಣಿಗೇಲಿ ಇರೋಂಗೆ ಈಗ ಇಲ್ಲ ಆದರೂ ಈಗ ಆಗ ನಮಗೆ ಏನು ಇಲ್ಲ ದೀಪದ ಬೆಳಕೆ ಇತ್ತು ಮತ್ತೆ ಕರಂಟ್ ಕರೆಕ್ಟಾಗಿ ಇತ್ತಿಲ್ಲ ಎಲ್ಲ ನಾವು ಉಲ್ ಮನೇಲಿದ್ದೋ ಮತ್ತೆ ಕರಂಟಿಲ್ಲ ಅದರಿಂದ ನಾವು ತಂದೆ ತಾಯಿ ಯಾವಾಗ ಬರ್ತಾರೆ ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗಿದ್ದು ಬರುವಾಗ ಅಪ್ಪ ಅಮ್ಮ ಯಾವಾಗ ಬರ್ತಾರಂತ ಕಾಯ್ತಾಯಿದ್ದೋ ಸ್ಕೂಲ್ಗೆ ಹೋಗಿದ್ದು ಬಂದ ತಕ್ಷಣ ಅಪ್ಪ ಅಮ್ಮನ ಎದರು ನೋಡ್ತಾಯಿದ್ದೋ ಅವರು ಬಂದ್ಮೇಲೆ ಅವ್ರು ಅಡುಗೆ ಮಾಡಿ ನಮಗೆ ತಿನ್ನಿಸಿ ಮಲ್ಗಿಸ್ತಾ ಇದ್ದರು ನಾವು ಮಲಗಿದ್ದೋ ಯಾವೊಂದು ಫೋನ್ ಇಲ್ಲ ಒಂದು ಫೋನ್ ಇಲ್ಲ ಲಾಸ್ಟಿಗೆ ಮತ್ತೆ ಒಂದು ಟಿವಿ ಇಲ್ಲ ಏನಿಲ್ಲದು ಬೆಳೆದೋ ನೋಡಿದರೆ ತಂದೆ ತಾಯಿ ಮುಖ ನೋಡಬೇಕು ದೇವ್ರ ಫೋಟೊ ಫಸ್ಟು ಮತ್ತೆ ತಂದೆ ತಾಯಿ ಫೋಟೋ ಮ ಮ ಮುಖನ ನೋಡ್ಬಿಟ್ಟು ನಾವು ಆ ಥರ ಬೆಳ್ದೊ ಎದ್ದ ತಕ್ಷಣ ಮುಖ ತೊಳ್ಕೊಂಡು ನಾವು ಸ್ಕೂಲ್ಗೆ ಹೋಗಿದ್ದು ಸ್ಕೂಲ್ಗೆ ಬಂದು ತಕ್ಷಣ ನಾವು ಅಷ್ಟು ಇಷ್ಟ ನಾವು ಮನೇಲಿ ಆಟ ಆಡ್ಕೊಂಡು ನಾವು ಬೆಳೆದಿದ್ದು ಈವತ್ತಿನ ಮಕ್ಕಳು ಯಾರು ನೋಡಿ ಹುಟ್ಟಿದ ಮಕ್ಕಳು ಅವು ಬುದ್ಧಿ ಬಂತು ವರ್ಷ ಆಯಿತು ಅಂದರೆ ಅವ್ರು ಕೈಯ್ಯಲ್ಲಿ ಮೊಬೈಲ್ ಕೊಟ್ಬಿಡ್ತಾರೆ ಅವು ಮೊಬೈಲ್ ಇಲ್ಲಾದರೆ ಊಟ ಮಾಡಲಿಕ್ಕಾಗಲ್ಲ ಮೊಬೈಲ್ ಟಿವಿ ಹಾಕಿ ಕೊಟ್ಟರೆ ಆ ಮಗು ಊಟ ಮಾಡುತ್ತೆ ತ ಊಟ ಅದು ಸ್ಪೂನ್ ಹಾಕ್ಕೊಟ್ರೆ ಅದು ಊಟ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ಅದನ್ನು ತಿನ್ನಿಸ್ತಾಯಿರ್ಬೇಕು ಮಗು ಆ ತಾಯಿಗೆ ಆ ಮಗುನ ಟಿವಿನು ಮೊಬೈಲು ಕೊಟ್ಬಿಟ್ಟು ಊಟ ಮಾಡಿಸ್ತಾ ಇವತ್ತಿನ ಬೆಳವಣಿಗೆ ಆವತ್ತಿನ ಬೆಳವಣಿಗೇಲಿ ನಮಗೆ ಏನಿಲ್ಲ ಒಂದು ದೀಪದ ಬೆಳ್ಕಲ್ಲೇ ನಾವು ಜೀವನ ಕಾಲ ಕಳೀತಾ ಇದ್ದೊ ಇವತ್ತು ಎಷ್ಟೋ ಬದಲಾವಣೆ ಆಯಿತು ಎಲ್ಲರ ಕೈಯ್ಯಲೂ ಮೊಬೈಲ್ ಹಿಡ್ಕೊಂಡು ನಾನು ಮೊಬೈಲ್ ಅಮ್ಮ ಬಂದ್ರಾ ಅಪ್ಪ ಬಂದ್ರಾ ಅಕ್ಕ ತಂಗೀರು ಬಂದ್ರ ಯಾರು ಅಣ್ಣದು ಯಾರಿಗೂ ಗಮ್ನಕ್ಕೆ ಬರಲ್ಲ ನಾವೋಗಿ ಏನೊ ಮಾಡ್ತಾಯಿದ್ದೀರಾ ಮೊಬೈಲ್ ನೋಡ್ತಾಯಿದ್ಯಾ ಅದಕ್ಕೆ ನಾನು ಬಂದಿದ್ದು ಗೊತ್ತಿಲ್ವ ಅಂದ್ರೆ ಮಾತ್ರ ಅಮ್ಮ ಯಾವಾಗ ಬಂದೆ ಅಂತೆಲ್ಲ ಕೇಳ್ತಾರೆ ಆ ಥರ ಬೆಳವಣಿಗೆ ಇವಾಗ ನಾವು ಬೆಳೆದಿದ್ದೇ ಬೇರೆ ಥರ ಇವತ್ತಿನ ಬೆಳವಣಿಗೇನೇ ಬೇರೆ ಥರ ಇವತ್ತು ಎಷ್ಟೋ ಡಿಫ್ರೆಂಟ್ ಆಗ್ಬಿಡ್ತು ನಾವು ಫೋನ್ ಅಂದರೆ ಏನೊ ಅಂದ್ಕೊಂಡು ನಾವು ಸಣ್ಣ ಮಕ್ಕಳಲ್ಲಿ ಆ ಫೋನ್ ಕಾಂಬುದಲ್ಲಿ ಹೋಗಿ ಕಿವಿನೂ ಕೊಟ್ಕೊಂಡು ಇದೇನು ಎಲ್ಗೊ ಫೋನ್ ಹೋಗ್ತಾಯಿದೆ ಅಂದ್ಬಿಟ್ಟು ಫೋನ್ ಕಾಂಬದಲ್ಲಿ ಫೊ ಇದು ಕಿವಿ ಕೊಟ್ಬಿಟ್ಟು ಒ ಫೋನ್ ಎಲ್ಲೋ ಹೋಗ್ತಾಯಿದೆ ಅಂತ ಈಗ ಎಲ್ಲರ ಕೈಯ್ಯಲ್ಲು ಫೋನ್ ಮೊಬೈಲ್ ಏನು ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರತಿಯೊಬ್ರು ಏನು ಓದಿರಲಿ ಓದದಿರಲಿ ಎಲ್ಲರ ಕೈಯ್ಯಲ್ಲು ಫೋನಿದೆ ಎಲ್ಲರು ಎಲ್ಲ ನಾನೇನು ಕಡಿಮೆ ನೀನೇನು ಕಡ್ಮೆಯೇ ಇಲ್ಲ ಆವಾಗ ಒಬ್ಬರು ಚೆನ್ನಾಗಿದ್ದಾಗೆ ಯೋ ಅವ್ರಿಗೆ ಮರ್ಯಾದೆ ಸಿಗ್ತಾಯಿತ್ತು ನಾನು ಅವರು ದೊಡ್ಡವರು ಸಣ್ಣವರಂತ ಈಗ ಯಾರು ಎಲ್ಲ ಈಕ್ವಲ್ಲು ಸಣ್ಣವರು ದೊಡ್ಡವರು ಯಾರನ್ನೋದು ನೋಡಲ್ಲ ತನ್ನ ಒಂದು ತಾಯಿನೇ ಒನ್ ಮಾತಾಡೇ ಹೋಗಮ್ಮ ನಿನ್ಗೇನು ಗೊತ್ತು ಅಂತಾರೆ ಅವನು ಇವತ್ತನ ಬೆಳವಣಿಗೇನು ಬೇರೆ ಅಂದರೆ ಇವತ್ತಿಗೂ ಆವತ್ತಿಗೆ ಎಷ್ಟೋ ಡಿಫ್ರೆಂಟಾಗ್ಬಿಟ್ಟಿದೆ ಆವತ್ತು ನಾವು ತಂದೆ ತಾಯಿ ಮಾತನ್ನು ಕೇಳಿಕೊಂಡು ನಾವು ಬೆಳೆದೋ ಇವತ್ತಿನ ಮಕ್ಕಳು ಅವರು ಮಾತನ್ನು ನಾವು ಕೇಳಿಕೊಂಡು ನಾವು ಬೆಳೀಬೇಕಾಗಿದೆ ಅಂದರೆ ಎಲ್ಲ ಅಂದರೆ ಯಾವುದ್ಯಾವ್ದೋ ಆಪು ಅದು ಇದು ಅಂತ ಎಲ್ಲ ಫೋನಲ್ಲಿ ಮಾಡ್ಬಿಟ್ಟು ಒಬ್ಬೊಬ್ರು ಚೆನ್ನಾಗಿರೋದು ಆಯ್ಕೆ ಮಾಡ್ಕೊ ಮಾತಾಡ್ತಾರೆ ಕೆಲವರು ಏನು ಮಾಡ್ತಾರೆ ಯಾವ್ದ್ಯಾವ್ದೋ ಒ ಇದು ಇದರಿಂದ ನಾವು ಇದಾಗ್ಬೋದಾ ಅದರಿಂದ ನಾವು ಆಗ್ಬೋದಾ ಅಂತ ಯಾವ ಮೊಬೈಲಲ್ಲಿ ಕೆಲವರಿಗೆ ಒಳ್ಳೇದು ಬರುತ್ತೆ ಕೆಟ್ಟದು ಬರುತ್ತೆ ಅಂದರೆ ಅದು ಅವರವ್ರ ಮೈಂಡಿಗೆ ತಕ್ಕಂತೆ ಅವರು ಬೆಳೀತಾಯಿದ್ದಾರೆ ಇವತ್ತಿನ ಮಕ್ಕಳು ನಮ್ಮ ಕಾಲದಲ್ಲಿ ಯಾವುದೂ ಇತ್ತಿಲ್ಲ ನಾವು ಯಾವ ಥರ ಅಂದರೆ ನಾವು ಚೆನ್ನಾಗಿ ಆ ತಾಯಿ ದುಡ್ಕೊ ಬಂದಿದ್ದು ಅರ್ಥ ಆಗ್ತಾಯಿತ್ತು ನಮ್ಮ ತಾಯಿ ಕಷ್ಟ ಪಟ್ಕೊಂಡ್ಬರ್ತಾರೆ ನಮ್ಮ ತಾಯಿ ಕಷ್ಟ ಪಟ್ಕೊಂಡ್ಬಂದು ಆ ಸೌದೆ ಆಗ ಗ್ಯಾಸ್ ಇತ್ತಿಲ್ಲ ಆ ಸೌದೆ ತಗೊಂಡ್ಬಂದು ಇದು ಒಲೆಗೆ ಬೆಂಕಿ ಹಾಕಿ ಮತ್ತೆ ಅದ್ರ ಮೇಲೆ ಅವಳು ಅಕ್ಕಿ ಹಾಕಿ ಬೇಯಿಸಿ ನಮಗೆ ತಿನ್ಸೋ ಒಳಗಡೆ ಅವ್ಳಿಗೂ ಸಾಕಾಗ್ತಾಯಿತ್ತು ಅಯ್ಯೊ ನಾವು ಏನು ಮಾತಾಡ್ತಾಯಿದ್ದಿಲ್ಲ ಇವತ್ತಿನ ಮಕ್ಕಳು ಅನ್ನ ಸಾರು ಬಗ್ಗೆ ನಾವು ರುಚಿ ಇಲ್ಲ ಖಾರ ಇದೆ ಸಪ್ಪೆ ಇದೆ ಅಂತ ಆವತ್ತು ನಮಗೆ ಬಡತನ ಇತ್ತು ನಾವು ಆ ಥರ ಎಲ್ಲ ಬೆಳೆದು ನಾವು ತಿಂತಾ ನಾವು ಬೆಳೆದೋ ಇವತ್ತಿನ ಮಕ್ಕಳು ಎಲ್ಲ ರೂಡಲ್ಸ್ ಅಂತೆ ಮ್ಯಾಗಿ ಅಂತೆ ಅದಂತೆ ಚಿಕನ್ ಅಂತ ಏನೇನೋ ಆ ಕಬಾಬು ಈ ಕಬಾಬು ಅಂತಾರೆ ಮೀನು ಅದು ಈ ಫಿಶ್ ಬೇಕು ಆ ಫಿಶ್ ಬೇಕು ಈ ಥರ ಮಾಡಿಕೊಡು ನಾನು ತಿನ್ನಬೇಕು ಅಂತೆಲ್ಲ ಮಾತಾಡ್ತಾಯಿದ್ದಾರೆ ಅಂದರೆ ತಂದೆ ತಾಯಿ ಕಷ್ಟನ ಯಾರೂ ಅರಿತ್ಕೊಳಲ್ಲ ಎಷ್ಟೋ ಮಕ್ಕಳು ಆಗ್ಬಿಟ್ಟಿದೆ ಇವತ್ತಿನ ಪ್ರಪಂಚದಲ್ಲಿ ಅಂದರೆ ಯಾವ್ಯಾವ ಆಪು ಯಾವುದ್ಯಾವ್ದು ಒಳ್ಳೇದು ಮಾಡಬೇಕು ಅನ್ನೋದು ಕೆಲವು ವಿಷ್ಯನ ಈ ಮೊಬೈಲಲ್ಲಿ ಕೆಟ್ಟದ್ದೆಲ್ಲ ಇದೆ ಅದನ್ನೆಲ್ಲ ಡಿವೈಡ್ ಮಾಡಿಬಿಡಿ ಅದು ಬೇಕಾಗಿಲ್ಲ ಈಗ ಕಳಿಯ ಮಕ್ಳಿಗೆ ಅಕ್ಷರ ಅಲ್ಲಿಂದ ಇದ್ಕೆ ಇದಕ್ಕೆ ಆನ್ಸರ್ ಇದೆ ಅಂತ ಹೇಳ್ತೀರ ಅದನ್ನೆಲ್ಲ ಕಲಿಸ್ಕೊಡಿ ಉಳಿದಿದ್ದು ಆ ಕೆಟ್ಟ ಒಂದು ಅಭ್ಯಾಸದ್ದೆಲ್ಲ ಯಾವ ಕಂಪನಿಯಾಗಿರಲಿ ಅದನ್ನ ರದ್ದು ಮಾಡಿಬಿಟ್ಟು ಒಳ್ಳೇದು ಮಾತ್ರ ತಂದೆ ತಾ ಆ ಮಕ್ಳಿಗೆ ಬುದ್ಧಿ ಬರೋಂಗೆ ಆ ಮಕ್ಕಳು ಇದರಿಂದ ನನ್ನ ಕಾಲಕ್ಕೆ ನನ್ನ ಮಕ್ಕಳಿಗೆ ನಾನು ಇದು ಮಾಡಬೇಕು ಅನ್ನ ಒಂದು ಇದು ನೀವು ಈ ಮೊಬೈಲಲ್ಲಿ ಬಿಟ್ಕೊಡ್ಬೇಕು ನೀವು ಯಾವ್ದ್ಯಾವ್ದೋ ಆಪು ನನ್ಗೆ ಅದು ದುಡ್ಡು ಬರುತ್ತಾ ಆ ಕಂಪನಿ ದುಡ್ಡು ಬರುತ್ತಾ ಅದಲ್ಲ ನೀವು ಮಕ್ಕಳನ್ನು ತುಂಬ ತಲೆ ಕೆಡಿಸ್ತಾಯಿದ್ದೀರಾ ಈಗ ಚೆನ್ನಾಗಿ ಮಕ್ಕಳು ಇದ್ದವರು ಸಮೇತ ಆ ಮೊಬೈಲ್ ತಗೊಂಡಿದ್ಮೇಲೆ ಕೆಟ್ಟವರಾಗ್ತಾರೆ ಅದನ್ನೆಲ್ಲ ಅವರು ಡಿವೈಡ್ ಮಾಡಿಬಿಟ್ಟು ಒಳ್ಳೆ ರೀತಿಯಿಂದ ಒಳ್ಳೆ ಮಕ್ಕಳಾಗಿ ಒಳ್ಳೆ ತಂದೆ ತಾಯಿಗೆ ಒಂದು ಮಾದರಿಯಾಗಿರಲಿ ಪ್ರಪಂಚ್ಕೆ ಒಂದು ಮಾದರಿಯಾಗಿರಲಿ ದೊಡ್ದವ್ರಿಗೆ ಸ್ವಲ್ಪ ಬೆಳೆ ಕೊಟ್ಟು ಮಾತಾಡಲಿ ನಾನು ನಂದು ಅನ್ನೋದು ಇರಬಾರ್ದು ಯಾರಿಗೂ ಶಾಶ್ವತ ಇಲ್ಲ ಎಂಥ ಕೋಟಿ ಕೋಟಿ ಇಟ್ಟಿರೋನಿಗೂ ಶಾಶ್ವತ ಇಲ್ಲ ಭಿಕ್ಷವ್ನು ಅವ್ನಿಗೂ ಆ ದೇವರು ಆವತ್ತು ಆವತ್ತಿಗೂ ಅವನಿಗೆ ತಕ್ಕಂಥ ಅವ್ನು ಹೊಟ್ಟೆಗೆ ತಕ್ಕಂಥ ದೇವರು ಊಟ ಕೊಡ್ತಾನೆ ಅದೇ ಥರ ನಾವು ಎಷ್ಟೋ ದುಡ್ಡಿರ್ಬೋದು ಎಷ್ಟೋ ನಿಧಿರ್ಬೋದು ನಾವು ಅಗೆದು ತಿನ್ಲಿಕ್ಕೆ ಆಗಲ್ಲ ನಮಗೆ ಎಷ್ಟು ಬೇಕು ಹೊಟ್ಟೆಗೆ ಅಷ್ಟು ಮಾತ್ರ ಅದೇ ಥರ ಮಕ್ಕಳು ಒಳ್ಳೆ ರೀತಿಯಿಂದ ಒಳ್ಳೆ ಬುದ್ಧಿ ಕಲೀಲಿ ನೀವು ಆ ಯಾವ್ಯಾವ ಕೆಟ್ಟ ಒಂದು ಆಪ್ಗಳನ್ನು ಬಿಟ್ಟಿದ್ದಾರೆ ಅದನ್ನೆಲ್ಲ ರದ್ದು ಮಾಡ್ಬಿಟ್ಟು ಒಳ್ಳೆ ರೀತಿಯಿಂದ ಚೆನ್ನಾಗಿರೋದು ಈ ಫೋನ್ ವಿಷಯದಲ್ಲಿ ಮಕ್ಕಳಿಗೆ ತಿಳ್ಸಿಕೊಡಿ ಅಂತ ನಾನು ಇಷ್ಟು ಕೇಳ್ಕೊಳ್ತೀನಿ